ಹಲೋ ಹಾಂ ಬನ್ನಿ ಹಾಂ ಹೌದು ನಮಸ್ತೆ ಹಾಂ ಹೌದೇ ಬನ್ನಿ ಬನ್ನಿ ಹಾಂ ನಮ್ಮತ್ರ ಇದು ಬುಂದಿ ಲಡ್ಡು ಉಂಟು ರವೆ ಲಡ್ಡು ಉಂಟು ಮತ್ತೆ ನಿಮ್ಮ ರಸಗುಲ್ಲ ಉಂಟು ಮೈಸೂರು ಪಾಕ್ ಉಂಟು ಮತ್ತೇ ಪೇಡ ಉಂಟು ಧಾರವಾಡ ಪೇಡ ಉಂಟು ಮತ್ತೇ ಹೋಳಿಗೆ ಉಂಟು ಸ್ವೀಟ್ ಹೋಳಿಗೆ ಉಂಟು ಮತ್ತೆ ಜಿಲೇಬಿ ಉಂಟು ಮತ್ತೆ ವೆರೈಟಿ ವೆರೈಟಿ ನಿಮ್ಗೆ ಯಾವ್ದಯಾವ್ದು ಎಲ್ಲ ಬೇಕು ಅದೆಲ್ಲ ಸ್ವೀಟಿ ಐಟಮ್ಗಳೆಲ್ಲ ಇದೆ ಹೌದೌದು ಇಲ್ಲ ನಮ್ಮ ಏನೆಂದ್ರೆ ನಮ್ಮಲ್ಲಿ ಮತ್ತೆ ಸ್ವೀಟ್ ಮಾಡೋ ಕಾರಿಗಾರು ಇದ್ದಾರೆ ಮತ್ತೆ ಹೆಚ್ಚುವರಿಯಾಗಿ ನಾವು ಹೊರಗಿನಿಂದ ತರಿಸ್ತೇವೆ ನಾವು ಹೌದೇ ಮತ್ತೆ ಏನು ಗೊತ್ತುಂಟಾ ಈಗ ಫಂಕ್ಷನ್ಗಳಿಗೆಲ್ಲ ಸ್ವೀಟ್ ನಾವೀಗ ಬರ್ತ್ ಡೇ ಫಂಕ್ಷನ್ ಇದ್ರೆ ಈ ಸೀಮಂತದ ಫಂಕ್ಷನೆಲ್ಲ ಇದ್ರೇ ಅದಕ್ಕೆಲ್ಲಾ ಸ್ವೀಟ್ ಆರ್ಡ್ರ್ ಎಲ್ಲ ಮಾಡ್ತಾರೆ ಕೊಡ್ತೇವೆ ಹೌದೌದೌದೌದೌ ಹೌದು ಒಂದು ಚೀಪ್ ಆ್ಯಂಡ್ ಬೆಸ್ಟ್ ದರದಲ್ಲಿ ನಾವು ಕಸ್ಟಮರ್ಗೆ ಜಾಸ್ತಿ ಹೊರೆಯಾಗದಾಗೆ ನಾವು ಒಂದು ವ್ಯವಸ್ಥೆ ಮಾಡಿ ನಾವು ಕೊಡ್ತೇವೆ ನಾವು ಹಾಗಾಗಿ ಹಾಂ ಹಾಂ

ಹಾಂ ಹಾಂ ಹಾಂ ಹಾಂ ಹೌದೇ ಹಾಂ ಹಾಂ ಓಹ್ ಹಾಂ ಹಾಂ ಹಾಂ ಹೌದೌದು ಅದೆಲ್ಲ ಮಾಡ್ತೇವೆ ಮಾಡ್ತೇವೆ ಮಾಡ್ತೇವೆ ಹೌದೇ ಅದೆಲ್ಲ ಯಾವುದು ಕಾಲು ಕೆ ಜಿ ಅರ್ಧ ಒಂದು ಕೆ ಜಿ ಬೇಕು ಎಲ್ಲ ಮಾಡಿಕೊಡ್ತದೆ ಹೌದು

ಧಾರವಾಡ ಪೇಡ ಜಿಲೇಬಿ ವೆರೈಟಿ ಮತ್ತೆ ನಿಮಗೆ ಮಿಕ್ಸ್ಚರ್ ಮಿಕ್ಸ್ ಸ್ವೀಟ್ ಬೇಕಾದ್ರೆ ಮಿಕ್ಸಾಗಿ ಈಗ ಒಂದು ಒಂದು ಕೆ ಜಿ ನಿಮಗೆ ಮಿಕ್ಸ್ ಬೇಕು ಹಾಗಾದ್ರೆ ಅಲ್ಲಿ ಅದರಲ್ಲೆ ಮಿಕ್ಸ್ ಐಟಮ್ ಸ್ವೀಟ್ಗಳನ್ನು ಹಾಕಿ ಹಾಗೇಯೂ ಕೊಡ್ತದೆ ಅಲ್ಲ ಒಂದೇ ಐಟಮ್ನದ್ದು ಬೇಕಾದ್ರೆ ಒಂದೇ ಐಟಮ್ದು ಕೊಡ್ತದೆ ಓಕೆ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಆಯ್ತು ಆಯ್ತು ಆಯ್ತು ಆಯ್ತು ಹ್ಞೂ ಆಯ್ತು ಆಯ್ತು ಆಯ್ತ ಹೌದೌದು ಹೌದು ಅದು ಅಂದರೆ ಈಗ ಆರ್ಡ್ರ್ ಪಾರ್ಟಿಯೆಲ್ಲ ಇದ್ರೆ ನಮಗೆ ಏನೆಂದ್ರೆ ಒಂದು ಮೂರ್ನಾಲ್ಕು ದಿವಸ ಮೊದ್ಲು ಹೇಳಬೇಕಾಗ್ತದೆ ಅದು ರೆಡಿ ಮಾಡಿ ಕೊಡಬೇಕಲ್ಲ ಟೈಮಲೆಲ್ಲ ಹ್ಞೂ ಹಾಂ ಹೌದು ಯಾವ್ದು ನೀವು ಐಟಮ್ ಹೇಳ್ತೀರಿ ಅದನ್ನು ನಾವು ಮಾಡಿಕೊಡ್ತೇವೆ ನಾವು ಹ್ಞೂ ಸರಿ ಸರಿ ಹಾಂ ಹಾಂ ಇದೆಯಾ ಹಾಂ ಹಾಂ ಹಾಂ ಹಾಂ ಹಾಂ ಆಯ್ತು ಆಯ್ತು ಆಯ್ತು ಆಯ್ತು ಸರ್ ಓಕೆ ಹಾಗೆ ಮಾಡಿ ಹಾಗೆ ಮಾಡಿ ಆಯ್ತಾ ಹ್ಞೂ ಆಯ್ತು ಆಯ್ತು ಆಯ್ತು ಹ್ಞೂ ಆಯ್ತು ಆಯ್ತು ಆಯ್ತು ಓಕೆ ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು ಸರ್ ಆಯ್ತು ಓಕೆ ಓಕೆ ಓಕೆ ಆಯ್ತು ಆಯ್ತು ಸರಿ ಆಯ್ತು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು